ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತುಂಬ ಕ್ರೀಡೆಗೆ ತುಂಬ ಒತ್ತನ್ನು ಕೊಡ್ತಾರೆ ಜನಗಳು ಮತ್ತು ಸರ್ಕಾರದವರು ಕೂಡ ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲೂ ಎಲ್ವ್ ಯುವಕರಿಗೆ ತುಂಬ ಸ್ಪೋರ್ಟ್ಸ್ ಆಡಲು ತುಂಬ ಇಷ್ಟ ಮತ್ತು ತುಂಬ ಜನ ಗ್ರೌಂಡಲ್ಲಿ ಕ್ರಿಕೆಟು ವಾಲಿಬಾಲು ಕಬಡ್ಡಿ ಖೊ ಖೊ ಈ ರೀತಿ ಆಟಗಳನ್ನು ಆಡ್ತಿರ್ತಾರೆ ಮತ್ತು ಇಲ್ಲಿ ಎಲ್ಲ ಥರದ ಟ್ರೈನಿಂಗ್ ಕೂಡ ಸಿಗ್ತದೆ ಇಲ್ಲಿ ನಮ್ಮ ಕ್ರಿಕೆಟಿದರಲ್ಲಿ ಇಲ್ಲಿ ಸಾಯಿ ಸ್ಪೋರ್ಟ್ಸ್ ಅಂತ ಇದೆ ಮತ್ತು ಕ್ರಿಕೆಟ್ ಟ್ರೈನಿಂಗ್ ಕೊಡೋಕ್ಕೆ ಸ್ಟೇಡಿಯಂ ಇದೆ ಪ್ರತಿ ಒಂದು ಸ್ಪೋರ್ಟ್ಸ್ಗೂ ಕೂಡ ಇಲ್ಲಿ ಎಲ್ಲ ಥರ ಸೌಲಭ್ಯವೂ ಇದೆ ಇಲ್ಲಿ ನಮ್ಮ ತುಮಕೂರಲ್ಲಿ ಯೂನಿವರ್ಸಿಟಿ ಸ್ಟೇಡಿಯಂ ಇದೆ ಇಲ್ಲಿ ಕ್ರಿಕೆಟು ಕ್ರಿಕೆಟ್ಗೆ ಸಪ್ರೇಟಾದ ಒಂದು ಗ್ರೌಂಡಿದೆ ಮತ್ತು ಅಥ್ಲೆಟಿಕ್ಸ್ ಓಡೋರ್ಗೆ ಸಪ್ರೇಟಾದ ರನ್ನಿಂಗ್ ಟ್ರ್ಯಾಕಿದೆ ಮತ್ತು ಇಂಡೋರ್ ಇಂಡೋರ್ ಸ್ಪೋರ್ಟ್ಸ್ ಇಷ್ಟಪಡೋರ್ಗೆ ಸಪ್ರೇಟು ವಾಲಿಬಾಲ್ ಕೋರ್ಟಿದೆ ಬ್ಯಾಸ್ಕೆಟ್ಬಾಲ್ ಕೋರ್ಟಿದೆ ಟೇಬಲ್ ಟೆನ್ನಿಸ್ ಕೋರ್ಟಿದೆ ಮತ್ತು ಜಿಮ್ನ್ಯಾಸ್ಟಿಕ್ ಮಾಡೋರ್ಗೆ ಜಿಮ್ನ್ಯಾಸ್ಟಿಕ್ ಸಪ್ರೇಟು ಕೋರ್ಟಿದೆ ಮತ್ತು ಇದಕ್ಕೆಲ್ಲ ಯೋ ಸ್ಪೋರ್ಟ್ಸ್ ಆಡೋರ್ಗೆಲ್ಲ ತುಂಬ ಫಿಟ್ ಆಗಲು ಅವ್ರಿಗೆ ಸಪ್ರೇಟು ಜಿಮ್ ವ್ಯವಸ್ಥೆ ಇದೆ ಈ ರೀತಿ ಸೌಲಭ್ಯವು ಪ್ರತೀ ಆಟಗಾರರಿಗೆ ಇಲ್ಲಿ ನೇ ತುಮಕೂರಲ್ಲಿ ಮಾಡ್ಕೊಡ್ತಾರೆ ಮತ್ತು ಅವ್ರಿಗೆ ಈಗ ಕ್ರೀಡಾಪಟುಗಳು ಎಲ್ಲರಿಗೂ ಉಳ್ಕಳಲು ಸೊ ವ್ಯವಸ್ಥೆ ಇರಲ್ಲ ಆ ಕಾರಣದಿಂದ ಇಲ್ಲಿ ಹಾಸ್ಟೆಲ್ ಕೂಡ ಇದೆ ಅವ್ರಿಗೆ ಕ್ರೀಡಾಪಟ್ಟೋರ್ಗಳಿಗೆ ಉಳ್ಕೊಳಕ್ಕೆ ಅವರಿಗೆ ಎಲ್ಲ ಥರದ ಊಟ ತಿಂಡಿ ವೆಜ್ಜು ನಾನ್ ವೆಜ್ ಈ ರೀತಿ ಊಟಗಳನ್ನೂ ಕೂಡ ಎಲ್ಲ ಸೌಲಭ್ಯನೂ ಕೊಡ್ತಾರೆ ಹಾಸ್ಟೆಲ್ ಮೂಲಕವೂ ಅವರು ಇದ್ದು ಅವರು ಸ್ಪೋರ್ಟ್ಸನ್ನು ಪ್ರ್ಯಾಕ್ಟಿಸ್ ಮಾಡಲು ಸ್ಪರ್ಧಿಸಲು ತುಂಬ ಸಹಾಯ ಮಾಡುತ್ತಾರೆ ಈ ರೀತಿಯ ಸ್ಪೋರ್ಟ್ಸನ್ನು ನಮ್ನ ರಾಜ್ ನಮ್ಮ ರಾಜ್ಯದವರು ಮುಂದುವರಿಬೇಕು ಅನ್ಬಿಟ್ಟು ನಮ್ಮ ಜಿಲ್ಲೆಯವರು ಕೂಡ ತುಂಬ ಕ್ರೀಡೆ ಆಡೋರ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಎಲ್ಲ ವ್ಯವಸ್ಥೆಗೂ ಸಪೋರ್ಟ್ ಮಾಡೋ ಮೂಲಕ ಕ್ರೀಡೆಗೆ ತುಂಬ ಒತ್ತನ್ನು ನೀಡುತ್ತಾರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ